ಶಾಲೆಯಲ್ಲೇ ಬೇರೆ ಯಾವುದಾದರೂ ಪಠ್ಯೇತರ ಚಟುವಿಕೆಗಳನ್ನು ಮಾಡುತ್ತಾರೆ ಅಂದರೆ ಹಲವು ರೀತಿಯ ಸ್ಪರ್ಧೆಗಳು ಕ್ರೀಡೆಗಳು ನಡೆಸುತ್ತಾರೆ ಅದರಲ್ಲಿ ಗೆದ್ದರೆ ಅವರಿಷ್ಟದಂತೆ ತಟ್ಟೆ ಶಾಲೆಯ ಸ್ಪರ್ಧಾತ್ಮಕದಲ್ಲಿ ಗೆದ್ದರೆ ತಟ್ಟೆ ಕೊಡುತ್ತಾರೆ ಹೊಸ ತಟ್ಟೆ ಮತ್ತು ಬಹುಮಾನ ಕೊಡುತ್ತಾರೆ ಮತ್ತು ಸ್ಪೋರ್ಟ್ಸಿಗೆ ಆಯ್ಕೆ ಮಾಡುತ್ತಾರೆ ಸ್ಕೂಲ್ ಸ್ಕೂಲ್ ಪರವಾಗಿ ಹೋಗೋದಕ್ಕೆ ಆಯ್ಕೆ ಮಾಡುತ್ತಾರೆ ನಾನು ಅಂಥವುಗಳಲ್ಲಿ ಸುಮಾರು ಸಲ ಭಾಗ್ವಹಿಸಿದ್ದೇನೆ